ನಮ್ಮ ಹಿರಿಯರು ಕೂಡ ಅವ್ರಿಗೂ ಆಟವನ್ನು ಆಡ್ತಿದ್ದರು ಆವಾಗಿನ ಕಾಲದಲ್ಲೂ ಕೂಡ ಅವರು ಯಾವ ರೀತಿ ಆಟವನ್ನಾಡ್ತಿದ್ದರು ಅಂದರೆ ಎತ್ತಿನ ರೇಸನ್ನು ಬಿಡ್ತಿದ್ದರು ಅವರೂ ಕೂಡ ಎತ್ತಿನ್ಮೇಲೆ ಕುತ್ಕೊಂಡ್ ರೇಸನ್ನ ಆಡೋರು ಮತ್ತು ಕುಸ್ತಿ ಆಡೋರು ಬುಗುರಿ ಲಗೋರಿ ಗೋಲಿ ಈ ರೀತಿ ಆಟಗಳನ್ ಆಡ್ತಿದ್ದರು ಮತ್ತು ಜಾಸ್ತಿ ಗರುಡಗಂಬ ಇಂಥದನ್ನ ವನ್ ಆಟವನ್ನಾಡ್ತಿದ್ದರು ಮತ್ತು ಕುಸ್ತಿಯನ್ನಾಡ್ತಿದ್ದರು ಇದು ಆವಾಗಿನ ಕಾಲ್ದಲ್ಲಿ ತುಂಬ ಫೇಮಸ್ಸು ಎಲ್ಲ ಅವರು ಕುಸ್ತಿ ಆಡೋರೆಲ್ಲ ಫುಲ್ಲು ಹಾಲ್ ಕುಡ್ದು ಒಳ್ಳೆ ಊಟವನ್ನು ಪೌಷ್ಟಿಕ ಆಹಾರವನ್ನು ತಿಂದು ಮೈಕಟ್ಟನ್ನೆಲ್ಲ ಬೆಳೆಸ್ಕೊಂಡು ತುಂಬ ಮಾಸಾಗಿರ್ತಿದ್ದರು ತುಂಬ ಗಟ್ಟಿಮುಟ್ಟಾಗಿರ್ತಿದ್ದರು ಇವರು ಕುಸ್ತಿಯನ್ನಾಡ್ತಿದ್ದರು ಅದು ಹೆಂಗೆ ಅಂದರೆ ಇವಾಗಿನ ಥರ ಸ್ಟೇಜ್ ಗೀಜ್ ಎಲ್ಲ ಇರ್ತಿರ್ಲಿಲ್ಲ ಪಂಚಿಂಗ್ ಬ್ಯಾಗು ಈ ಥರ ಎಲ್ಲ ಇರ್ತಿಲ್ಲ ಇವರೆಲ್ಲ ಕಲ್ಲು ಕಲ್ಲಿನ ಗುಂಡು ಇಂಥವನ್ನೆಲ್ಲ ಎತ್ತಿ ಜಿಮ್ ಮಾಡಿ ಮೈಕೈಗಳನ್ನೆಲ್ಲ ತುಂಬ ಚೆನ್ನಾಗಿ ಬೆಳೆಸ್ಕೊಂಡು ಅದು ಕೆಮ್ಮಣ್ಣ ಮೇಲೆ ಕುಸ್ತಿ ಆಡೋರು ಈಗಲೂ ಕೂಡ ದಸರಾ ಟೈಮಲ್ಲಿ ಈ ಕುಸ್ತಿಯನ್ನು ಆಯೋಜಿಸ್ತಾರೆ ಈಗಲೂ ಕೂಡ ಎಲ್ಲ ರಾಜ್ಯದಿಂದ ಮತ್ತು ಎಲ್ಲ ಜಿಲ್ಲೆಯಿಂದ ಬಂದು ಕುಸ್ತಿಯನ್ನು ನೋಡ್ತಾರೆ ಪ್ಲಸ್ಸು ಆ ಪ್ರತಿ ರಾಜ್ಯವೂ ಕೂಡ ರೆಪ್ರೆಸೆಂಟ್ ಮಾಡ್ತಾರೆ ಎಲ್ಲ ರಾಜ್ಯದಿಂದ ಬಂದು ಕುಸ್ತಿಯನ್ನು ಆಡ್ತಾರೆ ಈ ರೀತಿ ಆಟಗಳನ್ನು ನಮ್ಮ ಹಿರಿಯರು ಆಡ್ತಿದ್ದರು ಅದನ್ನೇ ನಾವಿವಾಗ ಬಾಕ್ಸಿಂಗು ಕಿಕ್ ಬಾಕ್ಸಿಂಗಂತೆಲ್ಲ ಕನ್ವರ್ಟಾಗಿದೆ ಈ ಸ್ಪೋರ್ಟ್ಸ್ಗಳು ಆದರೆ ಇದರ ಮೂಲತಃ ಬಂದು ಕುಸ್ತಿ ಎಂದು ಕರೆಯುತ್ತಿದ್ದರು ಅದು ನಮ್ಮ ಪುರಾತನ ಹಿರಿಯ ಕಾಲದಿಂದನೂ ಆಡುತ್ತಿದ್ದ ಆಟವಾಗಿತ್ತು